ಲೇಯ್ ಧನಂಜಯ ನಾನು ಮಗ ನಿಮ್ಮಣ್ಣ ನಿಮ್ಮ ದೊಡಪ್ಪ ಮಗ ಮಾತಾಡೋದು ಎಲ್ಲಿದಿಯಾ ಹಾಂ ಈಗ ಪಕ್ಕದ ಮನ್ಯಾಗ ಅವರು ಫಂಕ್ಷನ್ ಮಾಡ್ತಿದಾರಂತೆ ಬರ್ತಡೆಗೆಲ್ಲ ಕಾಲ್ ಮಾಡ್ಯರ ಎಲ್ಲರೂ ಹೋಬಕ್ ನಾವೆಲ್ಲರೂ ಹಾಂ ಮತ್ತೆ ನೀವು ಎಲ್ಲ ರೆಡಿಯಾಗೀರಾ ಬರ್ತೀರಾ ಮತ್ತೆ ನಾಳೆಗೆ ಹ್ಞೂ ನಾಳೆ ಸಾಯಂಕಾಲ ಮಾಡೋದಾ ಮುಂಜಾನೆ ಮಾಡೋದಾ ಗೊತ್ತಾಗವಲ್ದು ಸಾಯಂಕಾಲ ಅಂತ ಹೇಳ್ತಾರ ಹಾಂ ಸಾಂಯ್ಕ್ ಸಾಯಂಕಾಲ ಇರ್ತೆ ಸಾಯಂಕಾಲ ಬಂದ್ಬುಡ್ರಿ ಮುಂಜಾನೆ ಬುಟ್ಬುಡ್ರಿ ನೀವು ಮುಂಜಾನೆ ಬಿಟ್ಬಿಟ್ರೆ ಸಾಯಂಕಾಲಕ್ಕೆಲ್ಲ ಬರ್ತಿರ

ಹ್ಞೂ ಪಾರ್ಟಿ ಅಂತಂದರೆ ಒಳ್ಳೆಯ ಒಳ್ಳೆಯ ಊಟ ಇದೆ ಒಳ್ಳೆಯ ಕೇಕ್ ಕಟ್ ಇರುತ್ತೆ ಆಮೇಲೆ ಏನೇನು ಪಾರ್ಟಿ ಮಾಡ್ಸ್ಬೇಕು ಎಲ್ಲ ಪಾರ್ಟಿ ಮಾಡಸ್ತ್ನಂತ ಹೇಳ್ಯರೆ ಅವರು ಮಾಡಬಕು

ನಮಗೆ ವ್ಯವಸ್ಥಿತವಾಗಿ ಎಲ್ಲ ಆಗತ್ತೆ ಬಂದರೆ ಹಾಂ ನಿಮಗೂ ಕೂಡ ವ್ಯವಸ್ಥೆಯುತವಾಗಿ ಮಾಡ್ತವೆ ಮತ್ತೆ ಏನು ಬರೋದೇ ಬಿಟ್ಬುಟ್ಟೆಪ್ಪ ಇತ್ತೀಚೆಗೆ ಈ ಕಡೆ ನೀನು ಅಸಲು ಈ ಹಬ್ಬ ಹುಣ್ಣಿಮೆ ಆದ್ರೆ ಅಷ್ಟೆ ಬರ್ತೀಯ ಆಮೇಲೆ ಬರೋದೇ ಬುಟ್ಬುಟ್ಟೆ ಈಗ ನೀನು ಅಷ್ಟೊಂದು ಧಿಮಾಕು ಬಂದ್ಬಿಟ್ಟಾವೆ ಏನು ನಿನಗೆ ಲೇಯ್ ಹೇ ಬರ್ಬೇಕು ಬರ್ಬೇಕು ಹೋತಿರ್ಬೇಕು ಹೋಗದು ಬರೋದು ಇದ್ದರೆ ಯಾವುದನ ಸಂಬಂಧ ಉಳಿತವಪ್ಪ ನೀನು ದೊಡ್ಡ ಮನುಷ್ಯ ನಾವು ಫೋನ್ ಮಾಡ್ದಾಗ ಅಷ್ಟೇ ಬರೋದು ಫಂಕ್ಷನ್ ಇದ್ದರಷ್ಟೇ ಬರೋದು ಮಾಡ್ಕೊಂತ ಹೋರೆ ಬರ್ಬಕು ಎಲ್ಲ ರೀತಿಲಿ ಇದ್ದರೆ ಒಬ್ರಿಗೆ ಒಬ್ಬರು ಹಾಂ ಹಾಂ ಹಾಂ ದೊಡ್ಡ ಮನುಷ್ಯಪ್ಪ ನೀನು ಏನು ಮಾತಾಡಿದ್ರು ನಂಗೆ ಕಷ್ಟಾಯ್ತು ನಾವೇನೋ ಜೋಕ್ ಕಾಮಿಡಿ ಮಾಡಿರ್ತೇವೆ ತಗಂಡು ಸೀರ್ಯಸ್ ತಗಂಡು ನೀವು ಆಯಿತು ನಾಳೆ ಬರ್ತಡೇ ಮತ್ತೆ ಎಲ್ಲ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ ಹಾಂ ಬಂದ್ಬುಡ್ರಿ ಎಲ್ಲನು ಮುಗ್ಸ್ಕೊಂಡು ಒಂದೇ ಸಲ ಊಟ ಗೀಟ ಮಾಡ್ಕೊಂಡು ಹೋಗ್ಬಿಡಂತ ಎಲ್ಲ ಹಾಂ ಯಾರಿಗೆ ಹೇಯ್ ಕಳ್ಳ ಸೂಳೆಮಕ್ಕಳ ಲೇಯ್ ಎಲ್ಲ ನೀವು ನಿಮ್ಮ ನಿಮ್ಮ ಮಾಡ್ಕೆಂಡು ಬನ್ರೋ ಬೇಗ ಹಾಂ ಎಲ್ಲರು ಸಿದ್ಧತೆ ಮಾಡ್ಕೆ ಬನ್ರಿ ಸಾಕಿನ್ನು ಸರಿ ಹೇಳ್ ಹಾಂ ಬಾ ಬಾ ಆಯ್ತು ಆಯ್ತು